ಹೋಟೆಲ್ ಅಶೋಕ ಹೇಳಿ ಹೌದು ಎಷ್ಟು ದಿನಕ್ಕೆ

ಹೌದು ಹೌದು ನಮ್ಮದು ಕಾರ್ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತು ನಮ್ಮದು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ಎಲ್ಲ ನಮ್ಮಿಂದಲೇ ಆಗುತ್ತೆ ಹೌದ್ ಹೌದು ಮತ್ತು ನಮ್ಮದು ಟೋಟಲ್ ಆಗಿ ಟ್ವೆಲ್ ತೌಸಂಡ್ ಪರ್ ಮಂತ್ ಆಗುತ್ತೆ ನೋಡಿ ಹೌದು ಹೌದು

ಪೇಮೆಂಟ್ ನೀವು ಇಲ್ಲಿ ಹೋಟೆಲಿಗೇ ಬಂದು ಮಾಡ್ಬೇಕಾಗುತ್ತೆ ನೀವು ಡೇಲಿ ಪೇಮೆಂಟೇ ಮಾಡುವುದಾಗುತ್ತೆ ಹೌದು ಪೇಮೆಂಟ್ ಇದೆ ನೀವು ಚೂರು ಹೋಟೆಲಿಗೆ ಬಂದು ಮಾತಾಡಿದ್ರೆ ಆಯಿತು ಹ್ಞೂ ಆಯ್ತು ಸರ್ ತ್ಯಾಂಕ್ ಯು ಹೌದು ಹೌದು ತ್ಯಾಂಕ್ ಯು ಸರ್ ತ್ಯಾಂಕ್ ಯು